ಶಿಮೋಗ ಜಿಲ್ಲೆಯ ಮುಖ್ಯ ಕೃಷಿ ಉತ್ಪನ್ನಗಳು ಅಂದರೆ ನಮ್ಮ ಶಿಮೋಗ ಮಲೆನಾಡು ಇಲ್ಲಿ ಮಳೆ ತುಂಬ ಜಾಸ್ತಿ ಮಳೆ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಬೆಳಿಯೋದು ಅಂದರೆ ಈ ಅಡಿಕೆ ತೋಟ ಜಾಸ್ತಿ ಇಲ್ಲಿ ಇಲ್ಲಿ ಅಡಿಕೆ ನಿಮಗೆ ನಾಲ್ಕು ವರ್ಷಕ್ಕೆ ಫಸಲು ಕೊಡಕ್ಕೆ ಶುರುವಾಗುತ್ತೆ ಈಗ ಎಲ್ಲರೂ ತೋಟ ಹಾಕ್ತಿದ್ದಾರೆ ಅಡಿಕೆ ಇಲ್ಲಿ ಒಳ್ಳೆಯ ಫಲನೂ ಬರುತ್ತೆ ಆಮೇಲೆ ಅದು ಮೇಂಟೆನೆನ್ಸು ತುಂಬ ಕಡಿಮೆ ಇಲ್ಲಿ ಎಲ್ಲರೂ ಈಗ ಅಡಿಕೆ ತೋಟ ಮಾಡ್ತಾ ಇದಾರೆ ಅಡಿಕೆ ಜೊತೆ ಜೊತೆಗೆ ಕಾಳು ಮೆಣಸು ಇಲ್ಲಿ ಜಾಸ್ತಿ ಬೆಳೀತಾರೆ ಆಮೇಲೆ ಕಾಳು ಮೆಣಸು ಅದ್ರ ಜೊತೆಗೆ ಬಾಳೆ ಬಾಳೆಯಲ್ಲಿ ತುಂಬ ಥರ ಬಾಳೆ ಬೆಳೀತಾರೆ ಅಂದರೆ ಕರಿ ಬಾಳೆಹಣ್ಣು ಪುಟ್ಟ ಬಾಳೆಹಣ್ಣು ಇದನ್ನ ಸ್ವಲ್ಪ ಇಲ್ಲಿ ಜಾಸ್ತಿ ಬೆಳೀತಾರೆ ಅದ್ರ ಜೊತೆಗೆ ನಿಮಗೆ ಎಲೆ ವೀಳ್ಯದೆಲೆ ಅಂದರೆ ಊಟ ಆದ ಮೇಲೆ ಎಲೆ ಹಾಕ್ಕೊಳ್ತಾರಲ ಅದಕ್ಕೆ ಎಲೆ ತಿನ್ನೋ ಎಲೆ ಏನು ಉಪ್ಯೋಗಿಸ್ತಾರೆ ಅದು ಅದರಲ್ಲೂ ವೀಳ್ಯದೆಲೆ ಈ ಕಡೆ ಜಾಸ್ತಿ ಬೆಳೀತಾರೆ ಅದ್ರ ಜೊತೆಗೇ ಏಲಕ್ಕಿ ಲವಂಗನೂ ಇರುತ್ತೆ ಆದರೆ ಹೆಚ್ಚಿನ ಮಟ್ಟಿಗೆ ಅಷ್ಟೇನು ಇರೋಲ್ಲ ಆಮೇಲೆ ಈಗೀಗ ಅನಾನಸ್ ಹಾಕೋಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ ಅನಾನಸ್ ಎಲ್ಲ ಇವಾಗ ಹೊರಗಡೆ ಇದು ಔಷಧಿಗೆಲ್ಲ ಟ್ರಾನ್ಸ್ಪೋರ್ಟ್ ಆಗುತ್ತಲ್ಲ ಅದಕೋಸ್ಕರ ಅನಾನಸನ್ನು ಜಾಸ್ತಿ ಬೆಳಿಯಕ್ಕೆ ಸ್ಟಾರ್ಟ್ ಮಾಡಿದಾರೆ ಈಗ ಇನ್ನು ಮಳೆ ಟೈಮಲ್ಲಿ ನಮಗೆ ನೀರು ಚೆನ್ನಾಗೇ ಇರೋದ್ರಿಂದ ಇಲ್ಲಿ ನಮಗೆ ಅಕ್ಕಿ ಭತ್ತ ಬೆಳೆಯದು ಜಾಸ್ತಿ ಭತ್ತ ಕೆಲಸ ಜಾಸ್ತಿ ಆದ್ರು ಭತ್ತ ಅವ್ರ ಮನೆ ಮಟ್ಟಿಗೆ ಆದರೂ ಭತ್ತ ಬೆಳ್ಕೊಂಡೇ ಬೆಳ್ಕೊಳ್ತಾರೆ ಇಲ್ಲಿ ಜನ ಹಾಗಾಗಿ ಇಲ್ಲಿ ಭತ್ತನೂ ಜಾಸ್ತಿನೇ ಇನ್ನು ಇಲ್ಲಿ ಹಸು ಸಾಗಣೆ ಮಾಡೋದು ಸ್ವಲ್ಪ ಜಾಸ್ತಿ ಹಸು ಸಾಕ್ತಾರೆ ಹಾಲು ಮಾರುತ್ತಾರೆ ಡೈರಿಗೆ ಹಾಕ್ತಾರೆ ಇಲ್ಲ ಬೆಣ್ಣೆ ಮಾಡ್ಬಿಟ್ಟು ಮಾರುತ್ತಾರೆ ಮನೆಯಲ್ಲಿ ಎಮ್ಮೆ ಹಸು ಸಾಕ್ತಾರೆ ಈ ಕಡೆಗೆ ಜಾಸ್ತಿಯಾಗಿ ಅದು ಬಿಟ್ಟರೆ ಇನ್ನು ಇಲ್ಲಿ ಈಗೀಗ ಜೋಳ ಹಾಕೋಕ್ಕೂ ಶುರು ಮಾಡಿದ್ದಾರೆ ಜೋಳನೂ ಇಲ್ಲಿ ಬೆಳೀತಾರೆ ಈಗ ಮೆಕ್ಕೆಜೋಳನೂ ಬೆಳೀತಾರೆ ಆಮೇಲೆ ಇನ್ನು ಏನು ಹೇಳ್ತಾರೆ ಮೆಕ್ಕೆಜೋಳ ಬೆಳೀತಾರೆ ಅದ್ರ ಜೊತೆಗೆ ಇಲ್ಲಿ ಬೆಳೆಯೋದು ಮತ್ತಿನ್ನೂ ಏನೇನು ವಸ್ತುಗಳು ಈ ಕಡೆ ಬೆಳೀತಾರೆ ಅಂತಂದರೆ ಈ ಕಡೆ ಹೂವೆಲ್ಲ ಬೆಳೆಯೋದು ತುಂಬ ಕಡಿಮೆ ಪಾಲಿ ಫಾರ್ಮ್ಗಳೆಲ್ಲ ಇಲ್ಲಿ ಜಾಸ್ತಿ ಇಲ್ಲ ಮಳೆ ಜಾಸ್ತಿ ಆಗೋದ್ರಿಂದ ಗಿಡಗಳು ಕೊಳ್ತು ಹೋಗೋದು ಜಾಸ್ತಿ ಹಾಗಾಗಿ ಜಾಸ್ತಿ ಇಲ್ಲ ಇನ್ನು ಕೋಳಿ ಸಾಕಣೆ ಕೋಳಿ ಫಾರ್ಮ್ಗಳಿದ್ದಾವೆ ಕೋಳಿ ಬೆಳೆ ಕೋಳಿ ಸಾಕ್ತಾರೆ ಮೊಟ್ಟೆ ಮಾರುತ್ತಾರೆ ಅದು ಇಲ್ಲಿ ನಡೆಯತ್ತೆ ಮತ್ತು ಈಗೆಲ್ಲ ಮುಂಚೆ ಎಲ್ಲ ಎಲ್ಲ ಕೆಲಸನೂ ಮನುಷ್ರ ಕೈಯಲ್ಲೇ ಆಳು ಆಳುಗಳನ್ನು ಕರ್ಸಿ ಬಿಟ್ಟು ಅವ್ರ ಕೈಯಲ್ಲೇ ಮಾಡಿಸ್ತಿದ್ರು ತೋಟದ ಕೆಲಸ ಎಲ್ಲ ಗದ್ದೆ ಕೆಲಸ ಎಲ್ಲ ಆದರೆ ಈಗ ಎಲ್ಲ ತಂತ್ರಜ್ಞಾನ ಅಭಿವೃದ್ಧಿ ಆದಾಗಿಂದ ಎಲ್ಲ ಈಗೆಲ್ಲ ಮಿಷನ್ಗಳು ಬಂದಿವೆ ಅಡಿಕೆ ಕೊಯ್ಯೋ ಮಿಷನ್ ಬಂದಿದೆ ಅಡಿಕೆ ಸಿಪ್ಪೆ ತೆಗೆಯೋ ಮಿಷನ್ ಬಂದಿದೆ ಮತ್ತು ಇಲ್ಲಿ ಕಳೆ ತೆಗೆಯೋಕ್ಕೆ ಮಿಷನ್ಗಳು ಬಂದಿವೆ ಈಗ ಅವನ್ನೆಲ್ಲ ಉಪಯೋಗ್ಸಿ ಜಾಸ್ತಿ ಇದು ಮಾಡ್ತಾರೆ ಮತ್ತು ಅವಾಗೆಲ್ಲ ನೀರೆಲ್ಲ ಹಾಕೋಕ್ಕೆ ಅವಾಗ ಸ್ಪ್ರಿಂಕ್ಲರು ಆ ಮೋಟ್ರು ಫಿಕ್ಸ್ ಮಾಡದು ಅದೆಲ್ಲ ಜಾಸ್ತಿ ಇರಲಿಲ್ಲ ಆದರೆ ಈಗ ನೀರಾವರಿಗೆ ಏನೂ ತೊಂದರೆಯಿಲ್ಲ ನೀರು ಈಗ ನೀರು ಇದು ಮಾಡೋಕ್ಕೆ ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಾರೆ ಆಮೇಲೆ ಪೈಪ್ಲೈನು ಸ್ಪ್ರಿಂಕ್ಲರು ಮೋಟ್ರುಗಳು ಅವೆಲ್ಲ ಉಪ್ಯೋಗಿಸ್ಕಂಡು ಇಲ್ಲಿ ಇದು ಮಾಡ್ತಾರೆ ಆಮೇಲೆ ಇಲ್ಲಿ ಈಗ ಈ ಈ ಗಂಧದ ಮರಗಳು ಆಮೇಲೆ ಆ ಥರ ಮರಗಳು ತುಂಬ ವಾಲ್ಯೂಯೆಬಲ್ ಮರಗಳೆಲ್ಲ ಹಿಂದಿನ ಕಾಲ್ದಲ್ಲಿ ತುಂಬಾ ಇತ್ತಂತೆ ಆದರೆ ಈಗ ಅಲ್ಲೊಂದು ಇಲ್ಲೊಂದು ಇದ್ದಾವೆ ಬಟ್ ಅದಕ್ಕೆಲ್ಲ ಪ್ರೊಟೆಕ್ಷನ್ ಇರೋದರಿಂದ ಯಾರೂ ಈಗ ಜಾಸ್ತಿ ಕಡಿಯೋಂಗಿಲ್ಲ ಅಂತ ಹೇಳ್ತಾರೆ ಆಮೇಲೆ ಅದು ಬಿಟ್ಟರೆ ಅಕ್ಕೇಶ್ಯ ಬೆಳ್ಯೋದು ಸ್ವಲ್ಪ ಜಾಸ್ತಿನೇ ಇಲ್ಲಿ ಅಕ್ಕೇಶ್ಯ ಹಾಕಿ ಬಿಡ್ತಾರೆ ಆಮೇಲೆ ಅದು ದೊಡ್ಡ ಆದ ಮೇಲೆ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದ ಮೇಲೆ ಅದನ್ನು ನಾಟಕ್ಕೆ ಮನೆಗೆ ಬಾಗಿಲು ಮಾಡೋಕ್ಕೆ ಕಿಟಕಿ ಮಾಡಕ್ಕೆ ಅದಕ್ಕೆಲ್ಲ ಉಪ್ಯೋಗಿಸ್ತಾರೆ ಹಾಗೂ ಅದನ್ನೂ ಇಲ್ಲಿ ಬೆಳೀತಾರೆ ಮತ್ತು ನಮ್ಮ ಕಡೆ ಸ್ವಲ್ಪ ಕಾಡೆಲ್ಲ ಇನ್ನೂ ಸ್ವಲ್ಪ ಉಳಿದಿದೆ ಸೊ ಕಾಡಲ್ಲಿ ದೊಡ್ಡ ದೊಡ್ಡ ಹಣ್ಣಿನ ಮರ ಅಂದರೆ ನಿಮಗೆ ಹಲ್ಸಿನ ಹಲಸಿನ ಹಣ್ಣು ಈ ಕಡೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ಹಲ್ಸಿನ ಹಣ್ಣು ಬೆಳೀತಾರೆ ಇಲ್ಲಿ ತೆಂಗು ಈ ಕಡೆ ಇದೆ ಎಲ್ಲ ಮನೆಯಲ್ಲಿ ಒಂದಲ್ಲ ಒಂದು ಅಥವಾ ಎರಡು ತೆಂಗಿನ ಮರ ಇದ್ದೇ ಇರುತ್ತೆ ಮನೆ ಮಟ್ಟಿಗೆ ಏನು ತೆಂಗಿನ ಕಾಯಿ ಬೇಕೋ ಅದು ಇಲ್ಲೇ ಸಿಗುತ್ತೆ ಏಳನೀರು ತೆಂಗಿನ ಕಾಯಿ ಅದೆಲ್ಲ ಮನೆ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟಾದರೂ ಇಲ್ಲಿ ಸಿಕ್ತಾನೆ ಇರುತ್ತೆ ತೆಂಗು ತೆಂಗು ಅಡಿಕೆ ಆಮೇಲೆ ಜೋಳ ಭತ್ತ ಇದು ಆಮೇಲೆ ಮೆಣ್ಸಿನ ಕಾಳು ಕಾಳು ಮೆಣಸು ಅದು ಆಮೇಲೆ ಬಾಳೆ ಅನಾನಸು ಆಮೇಲೆ ಶುಂಠಿ ಶುಂಠಿ ಬೆಳೀತಾರೆ ಇಲ್ಲಿ ಶುಂಠಿ ಮಡಿ ಅಂತ ಮಾಡ್ತಾರೆ ಸೊ ಶುಂಠಿನೂ ಬೆಳೀತಾರೆ ಇದೆಲ್ಲ ಇಲ್ಲಿ ಜಾಸ್ತಿ ಬೆಳಿಯುವಂಥ ಇದು ಏನು ಕೃಷಿಗಳು